ನಮ್ಮ ಪಶುಗಳನ್ನು ನಾನು ಕೂಡ ಆರೈಕೆ ಮಾಡ್ತೀನಿ ಹಾಗೆ ಆರೈಕೆ ಮಾಡಲು ಜನ ಕೂಡ ಇದ್ದಾರೆ ನಮ್ಮ ಪ್ರಾಣಿಗಳನ್ನ ನಾವು ಅದರದೇ ಆದ ಒಂದು ಬೀಡಲ್ಲಿ ಇಡ್ತೀವಿ ಆ ಬೀಡನ್ನು ನಾವು ದಿನನಿತ್ಯ ಸ್ವಚ್ಛ ಮಾಡ್ತೀವಿ ದಿನ ಬೆಳಗ್ಗೆ ಒಂದ್ಸತಿ ಹಾಗೆ ಸಂಜೆ ಒಂದ್ಸತಿ ಅಲ್ಲಿ ಹೋಗಿ ನಾವು ಎಲ್ಲ ಸ್ವಚ್ಛತೆಯನ್ನು ಮಾಡ್ತೀವಿ ಹಾಗೆ ಅದರ ಕುಡಿಯೋ ಪಾತ್ರೆ ಆಗಿರ್ಬೋದು ಅಥವಾ ತಿನ್ನೋ ಪಾತ್ರೆ ಆಗಿರ್ಬೋದು ಅದನ್ನು ಕೂಡ ನಾವು ದಿನನಿತ್ಯ ಸ್ವಚ್ಛತೆ ಮಾಡೋ ಕೆಲಸಾನ ಕೂಡ ಮಾಡ್ತೀವಿ